ನಾನು ಒಂದು ಎರಡು ತಿಂಗಳ ಹಿಂದೆ ಒಂದು ಕಾರನ್ನು ಬುಕ್ ಮಾಡಿದ್ವಿ ಏನಿಕ್ಕೆ ಅಂದರೆ ನಾವು ನಾವು ಸ್ನೇಹಿತರು ಎಲ್ಲ ಸೇರಿ ಟ್ರಿಪ್ ಹೋಗಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೋಸ್ಕರ ಒಂದು ಕಾರನ್ನ ಬುಕ್ ಮಾಡಿದ್ವಿ ಕಾರ್ ಸಂಸ್ಥೆ ಕಾಲ್ ಮಾಡಿ ಒಂದು ಕಾರನ್ನ ಬುಕ್ ಮಾಡಿಕೊಂಡ್ವಿ ಆ ಕಾರ್ ನನಗೆ ತುಂಬ ಇಷ್ಟ ಆಯಿತು ಏನಿಕ್ಕೆ ಅಂದರೆ ಆ ಕಾರಿನ ಡಿಸೈನ್ ಆಗಿರ್ಬೋದು ಮತ್ತು ಕಾರ್ ಡ್ರೈವಿ ಡ್ರೈವರ್ ಆಗಿರ್ಬೋದು ಹಾಗೆ ಅವರು ತುಂಬ ಸೇಫ್ ಆಗಿ ಕೂಡ ನಮ್ಮನ್ನ ಕರ್ಕೊಂಡು ಹೋಗಿದ್ದಾರೆ ಮತ್ತು ಕಡಿಮೆ ಪ್ಯಾಕೇಜಲ್ಲೂ ಕೂಡ ನಮ್ಮ ತುಂಬ ಪ್ಲೇಸಸ್ ನಮಗೆ ತೋರ್ಸಿದ್ದಾರೆ ಸೊ ಆ ಅದು ಒಂದು ಕಾರಣಕ್ಕೆ ನಮ್ಗೆ ಆ ಕಾರ್ ತುಂಬ ಇಷ್ಟ ಆಯಿತು ಹಾಗೆ ಮತ್ತು ಅವರು ಡ್ರೈವಿಂಗ್ ಆಗಿರ್ಬೋದು ತುಂಬ ಸೇಫಾಗಿ ನಮ್ಮನ್ನು ರೀಚ್ ಮಾಡಿದ್ದಾರೆ ನಾವು ಹೋಗೋ ಪ್ಲೇಸಿಗೆ ತುಂಬ ನಮ್ಮ ಜೊತೆಗೆಲ್ಲ ನಾವು ಸ್ನೇಹಿತರೆಲ್ಲಾ ಹೇಗೆ ಇರ್ತೀವೋ ಹಾಗೆ ಕೂಡ ಅವರು ಕೂಡ ಫ್ರೆಂಡ್ಲಿ ಆಗಿದ್ದಾರೆ ನಮ್ಮ ಜೊತೆಗೆ ಅದಕ್ಕೋಸ್ಕರ ನಾವು ಆ ಕಾರನ್ನ ತುಂಬ ತುಂಬ ಇಷ್ಟ ಪಡ್ತೀವಿ ಮತ್ತು ನಮ್ಮ ಒಂದು ಮಂತ್ ಹಿಂದೆ ಒಂದು ಮಂತು ಹಿನ್ ಒಂದು ಮಂತು ಆದ ಮೇಲೆ ನಮ್ಮ ಅಕ್ಕಂದು ಮದುವೆ ಇರೋ ಕಾರಣ ನಮಗೆ ಆ ಕಾರೇ ಬೇಕಂತ ಇರೋ ಇದಕ್ಕೆ ಆ ಸಂಸ್ಥೆಗೆ ನಾವು ಕಾಲ್ ಮಾಡಿ ಇದೇ ಕಾರ್ ಬೇಕು ಅದೇ ಡ್ರೈವರ್ ಬೇಕು ಅದೇ ಕಾರ್ ಬೇಕು ಅಂತ ನಾವು ತುಂಬ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಅವ್ರು ಒಪ್ಪ್ಕೊತನೇ ಇಲ್ಲ ಯಾಕೆಂದರೆ ಅವರು ಬೇರೆ ಇದ್ಕೆ ಹೋಗ್ತಾ ಇದ್ದಾರಂತೆ ಸೊ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಅವ್ರ ಹತ್ರ ಯಾಕಂದ್ರೆ ನಮ್ಗೆ ಅದೇ ಕಾರ್ ಬೇಕು ಅಂತ ಅಂತು ಇಂತು ಅವ್ರು ಆ ಸದ್ಯ ಒಪ್ಪಿಕೊಂಡ್ರು ಆ ಕಾರು ಮತ್ತು ಆ ಡ್ರೈವಿಂಗ್ ಬರಲಿಕ್ಕೆ ನನಗಂತು ತುಂಬ ತುಂಬ ಇಷ್ಟ ಆಯಿತು ಆ ಕಾರ್ ಬರ್ತಾ ಇರೋದಕ್ಕೆ ಮತ್ತು ಅವ್ರಿಗೆ ಹೇಳಿದೆ ನಾನು ಆ ಕಾರಿಗೋಸ್ಕರ ಎಷ್ಟು ದುಡ್ಡಾದ್ರೂ ಪರ್ವಾಗಿಲ್ಲ ನಾನು ಕೊಡ್ತೀನಿ ಬಟ್ ಅದೇ ಕಾರು ಮತ್ತು ಅದೇ ಡ್ರೈವಿಂಗ್ ಬೇಕು ಅದು ನಮ್ಮ ಅಕ್ಕನ ಮದುವೆಗೋಸ್ಕರ ಸ್ಪೆಷಲ್ ಗಿಫ್ಟು ನಾವು ಕೊಡ್ತಾ ಇದ್ದೀವಿ ನಮ್ಮ ಅಕ್ಕನಿಗೆ